ಶಿವಮೊಗ್ಗದಲ್ಲಿ ಇದು ಎಂಥ ಅಂದರೆ ಬಸ್ಸು ಲಾರೀ ಕಾರೂ ಆಟೋಸು ಎಲ್ಲಾದಕ್ಕೆ ಕೂಡ ವ್ಯವಸ್ಥೆ ಇರತ್ತೆ ಮತ್ತು ಸೇತುವೆಗಳಾಗ್ಲಿ ರಾಜ್ಯ ಹೈದರಾಳಿಗಳು ಅವರೆಲ್ಲಾ ಕರಕ್ಟಾಗೆ ಇರ್ತಾರೆ ಮತ್ತು ಇದೇನು ಸೇತುವೆಗಳು ಎಲ್ಲಾದು ನೀಟಾಗಿ ಕನ್ಸ್ಟ್ರಕ್ಟ್ ಆಗಿದೆ ಈವಾಗ ಹೋಗ್ತಾಯಿದ್ರೆ ಹಾಗೇ ಸೇತುವೆ ಬಿದ್ದೋಗೋದು ಆ ಥರ ಏನೂ ಪ್ರಾಬ್ಲಮ್ಸಿಲ್ಲ ಬಸ್ಸಿಂದಾದರೆ ಕೆಲವು ಕಡೆ ತುಂಬ ಬಸ್ಸಿನ ಪ್ರಾಬ್ಲಮ್ಸ್ ಇದೆ ಗಾಜನೂರು ಸೈಡು ತುಂಬ ಬಸ್ಸಿನ ಪ್ರಾಬ್ಲಮ್ ಇದೆ ಮತ್ತು ಬಸ್ಸಲ್ಲೇ ಈವಾಗ ಗವರ್ಮೆಂಟ್ ಬಸ್ಸಂತೂ ತುಂಬ ಜನಾಗ್ ತುಂಬ ಬೀಳೋರು ಸಾಯೋರು ಎಲ್ಲ ತುಂಬ ಜನ ಆಗಿದ್ದಾರೆ ಹಾಗಾಗಿ ಆ ಥರದೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋದು ಆಗಲಿ ಎಲ್ಲ ರಾಜ್ಯದಿಂದಾನೂ ಕೇಳ್ಕೊತಿದ್ದಾರೆ ಅದು ನಮ್ಮ ಶಿವಮೊಗ್ಗದಲ್ಲೂ ಕೂಡ ಕೇಳ್ಕೊತಿದೀವಿ ತುಂಬ ಸೌಲಭ್ಯಗಳೂ ಇದ್ದಾವೆ ನೀರಿಗಾಗಲಿ ಬಸ್ಸಿಗಾಗಲಿ ಪ್ರತಿಯೊಂದಕ್ಕೂ ಎಲ್ಲಾದು ಅವಕಾಶಗಳಿದೆ ಅಂತ ಹೇಳ್ತೀವಿ